ಹಲವು ವರ್ಷಗಳಿಂದೆ ಹಳೆ ಫೋನುಗಳು ಮತ್ತು ಈಗ ಸ್ಮಾರ್ಟ್ ಫೋನುಗಳು ನಡುವಿನ ವ್ಯತ್ಯಾಸ ಏನಂದರೆ ಹಳೆ ಕಾಲದಲ್ಲಿ ನಮಗೆ ಫೋನ್ ಇತ್ತು ಬಟ್ ಸ್ಮಾರ್ಟ್ ಫೋನ್ ಇರಲಿಲ್ಲ ಫೋನ್ ಇತ್ತು ಅಂದರೆ ಕೀಪ್ಯಾಡ್ ಸೆಟ್ ಇತ್ತು ಅದರಲ್ಲಿ ಜಶ್ಟ್ ಮೆಸೇಜ್ ಮಾಡ್ಬೋದು ಕರೆ ಮಾಡ್ಬೋದು ಅಷ್ಟೆ ಬಟ್ ಈಗ ಸ್ಮಾರ್ಟ್ ಫೋನುಗಳಿಂದ ಇಂಟ್ರನೆಟ್ ಮಾಡ್ಬೋದು ಈಮೇಲ್ ಕಮ್ಯುನಿಕೇಷನ್ ಮಾಡ್ಬೋದು ವಾಟ್ಸಪ್ ಚಾಟ್ ಮಾಡ್ಬೋದು ವಿಡಿಯೋ ಕಾಲ್ ಮಾಡ್ಬೋದು ಎಲ್ಲ ಎವರಿತಿಂಗ್ ಮಾಡ್ಬೋದು ಬಟ್ ಅದೇ ಹಳೆ ಕಾಲದಲ್ಲಿ ಓನ್ಲಿ ಕರೆ ಮಾಡ್ಬೋದು ಮತ್ತು ಮೆಸೇಜ್ ಮಾಡ್ಬೋದು ಅಷ್ಟೇ ಇತ್ತು ಬಟ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂದರೆ

ಮತ್ತು ನೆಟ್ವರ್ಕ್ ನೆಟ್ವರ್ಕಿಗೂ ಹೋಲಿಸಿದರೆ ಹಳೆ ಕಾಲದಲ್ಲಿ ನೆಟ್ವರ್ಕಗಳು ಕಡಿಮೆ ಇತ್ತು ಆಗ ಏರ್ಟೆಲ್ ನಂಬರ್ ಒನ್ ಇತ್ತು ಬೇರೆ ವೊಡಾಫೋನ್ ಎ ಬಿ ಎಸ್ ಎನ್ ಎಲ್ ಅವೆಲ್ಲ ಚೆನ್ನಾಗಿ ಆಗ್ತಾ ಇತ್ತು ಬಟ್ ಕೆಲವೊಂದು ಟೈಮು ನೆಟ್ವರ್ಕ್ ಇಶ್ಯೂ ಇರೋದರಿಂದ ನಾವು ಕಸ್ಟಮರ್ ಕೇರ್ಗೆ ಕರೆ ಮಾಡೋದಕ್ಕೂ ಅವರು ಲೈನಿಗೆ ಸಿಗ್ತಾ ಇರಲಿಲ್ಲ ಬಟ್ ಈಗ ಸ್ಮಾರ್ಟ್ ಫೋನ್ ಇರೋದರಿಂದ ನೆಟ್ವರ್ಕು ಸಹ ಅದೇ ಸ್ಪೀಡಲ್ಲಿ ಇರುತ್ತೆ ನಾವು ಕರೆ ಮಾಡಿದ ತಕ್ಷಣ ಕಸ್ಟಮರ್ ಜೊತೆ ಮಾತಾಡ್ಬೋದು ನೆಟ್ವರ್ಕ್ ಏನಾನ ಇಶ್ಯೂ ಇದ್ದರೆ ಐದು ನಿಮಿಷದಲ್ಲಿ ನಮಗೆ ನೆಟ್ವರ್ಕ್ ಪ್ರಾಬ್ಲಮನ್ನು ಸಾಲು ಮಾಡೋ ಜನ್ರೇಷನ್ ಬಂದಿದೆ ಈಗ ನಾವು ಈಗ ನಾನು ಎಕ್ಸಾಂಪಲ್ ಎರಡು ಸಿಮ್ ಯೂಸ್ ಮಾಡ್ತಾಯಿದಿನಿ ಏರ್ಟೆಲ್ ಮತ್ತು ಜಿಯೋ ಏರ್ಟೆಲಲ್ಲಿ ನನಗೆ ಸರಿಯಾಗಿ ಟವರ್ ಇಶ್ಯೂ ಇಷ್ಟೊತ್ತು ಹೇಳದ್ನಲ್ವ ಟವರ್ ಇಶ್ಯೂ ಇದೆ ಮತ್ತು ಎಲ್ಲದು ಮನೇಲಿ ಕುಂತ್ಕೊಂಡು ಮಾತಾಡಿದಾಗ ಅದು ಸರಿಯಾಗಿ ವಾಯ್ಸ್ ಬ್ರೇಕ್ ಆಗಿ ಕೇಳಿಸುತ್ತೆ ನಮ್ಮ ಮನೇಲೆ ಟವರ್ ಸಿಗೋದಿಲ್ಲ ಸರ್ಯಾಗಿ ಏರ್ಟೆಲ್ ಅದಕ್ಕಾಗಿ ಜಿಯೋ ಸಿಮ್ ಜಿಯೋ ಸಿಮ್ ತಗೊಂಡ್ರೆ ಜಿಯೋ ಸಿಮ್ಮು ಚೆನ್ನಾಗಿದೆ ಟವರು ಸಿಗುತ್ತೆ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಎಲ್ಲಿ ಬೇಕಾದ್ರೂ ನಿಂತುಕೊಂಡು ಮಾತಾಡ್ಬೋದು ಯಾಕಂದರೆ ಟವರ್ ಚೆನ್ನಾಗಿ ಸಿಗುತ್ತದೆ ಜಿಯೋ ಸಿಮ್ಗೆ ಅದೇ ಥರ ಡೇಟಾ ಪ್ಯಾಕುಗಳು ಏರ್ಟೆಲ್ಗೂ ಜಿಯೋಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಂದರೆ ಕೆಲವೊಂದು ಸಿಮ್ಮುಗಳು ಡಿಫ್ರೆನ್ಸ್ ಹಾಗೇ ಇರುತ್ತೆ ಒಂದೊಂದೂ ಏನೇನು ಆಫರ್ ಬಿಟ್ಟಿದಾನೋ ಅದು ಪ್ರಕಾರ ರಿಚಾರ್ಜನ್ನು ಮಾಡ್ಕೊಬೋದು ನಮಗೆ ಏರ್ಟೆಲಲ್ಲಿ ಬಂದರೆ ಮೂರು ತಿಂಗಳಿಗೆ ಐನೂರ ನಲ್ವತೊಂಬತ್ತು ರೂಪಾಯಿ ಜಿಯೋದಲ್ಲಿ ಬಂದರೆ ನಮಗೆ ಆರುನೂರ ಐವತ್ತೈದು ರೂಪಾಯಿ ಎಂಬತ್ತಾರು ದಿನಗಳು ಬರುತ್ತೆ ಚೆನ್ನಾಗೆ ಇದೆ ಜಿಯೋ ಚೆನ್ನಾಗೆ ಇದೆ ನನ್ನ ಸಲಹೆ ಏನನ ಜಿಯೋನೆ ತಗೊಳ್ಳಿ ತ್ಯಾಂಕ್ ಯು